ಅಲೋ ಸರ್ ನಮಸ್ತೆ ಸರ್ ಸರ್ ಈಗಿಂತ ಮುಂಚೆ ಆರ್ಡ್ರ್ ಮಾಡಿದ್ವಲ್ಲಾ ಹಾಂ ಸರ್ ಸರ್ ಹಾಂ ನೋಡಿ ಇದೆ ಮೊಬೈಲ್ ನಂಬರ್ ಹಾಂ ಇದೆ ಮೊಬೈಲ್ ನಂಬರ್ ಚೆಕ್ ಮಾಡಿ ಸರ್ ಸರ್ ಹೌದ್ ಸರ್ ಕಾರ್ಡ್ ರೈಸು ಮತ್ತು ಹಾಂ ಕರ್ಡ್ ರೈಸು ಎರಡು ಪ್ಲೇಟು ಬಿರಿಯಾನಿ ಎರಡು ಪ್ಲೇಟು ಹಾಂ ಸರ್ ಆರ್ಡ್ರ್ ಮಾಡಿದ್ದಿವಿ ನೋಡಿ ಸರ್ ಸರ್ ಇದು ನಮ್ಮಲ್ಲಿ ಆರ್ಡ್ರು ಮಾಡಿರೋದು ಸಕ್ಸಸ್ಫುಲ್ ಅಂತ ತೋರಿಸ್ತಿದೆ ಪೇಮೆಂಟು ಆಗಿದೆ ಮತ್ತು ಡಿಲ್ವರಿನು ಆಗೋಗಿದೆ ಅಂತ ತೋರಿಸ್ತಿದೆ ಸರ್ ನಮಗಿನ್ನು ಡಿಲ್ವರಿನೇ ಬಂದಿಲ್ಲ ಹಾಂ ಸರ್ ಲೊಕೇಶನ್ನಲ್ಲಿ ನೋಡ್ತಿರಬೇಕಾದ್ರೆ ಡಿಲ್ವರಿ ಅಂತ ತೋರಿಸ್ತಿದೆ ಇನ್ನು ನಮ್ಗೆ ಡಿಲ್ವರಿನೂ ಆಗಿಲ್ಲ ಸರ್ ಒನ್ ಅವರ್ ಆಗ್ತಿದೆ ಹೌದು ಸರ್ ಒನ್ ಅವರ್ ಆಗ್ತಿದೆ ನನ್ನ ಮೊಬೈಲ್ ಮೆಸೇಜಿಗೆ ಬನ್ಬಿಟ್ಟಿದೆ ಸರ್ ಡಿಲ್ವರಿ ಸಕ್ಸಸ್ಫುಲ್ ಅಂತ ಮೊಬೈಲ್ಗೆ ಮೆಸೇಜ್ ಬಂದಿದೆ ಏನು ಸರ್ ನೀವು ಮಾಡಿದರೆ ಹಿಂಗ್ ರೆಸ್ಪಾನ್ಸ್ ಇಲ್ದಿರ ನೀವು ಹಾಂ ಅಲ್ಲ ನೀವು ನೀ ನೀವು ಡಿಲ್ವರಿ ಮಾಡಿದಿವಿ ಅಂತ ನೀವು ರ ಮೆ ಇನ್ನೂ ಡಿಲ್ವರಿ ಮಾಡ್ದಿಲ್ದೇ ನಮಗೆ ರೆಸ್ಪಾನ್ಸ್ ಮಾಡಿದರೆ ಇದು ಮೆಸೇಜ್ ಬಂದರೆ ನಾವು ಮತ್ತು ನಿಮ್ಮದ್ರಲ್ಲಿ ಹೆಂಗ್ ಸರ್ ನಾವು ಪರ್ಚೇಸ್ ಮಾಡೋದು ಹಾಂ ನೀವು ಫರ್ಫೆಟ್ಟಾಗಿ ಮಾಡ್ಬೇಕು ತಾನೇ ಕೇಳಿ ನಿಮ್ಮ ಡಿಲ್ವರಿ ಬಾಯ್ನ ಎಲ್ಲಿ ಬಂದಿದಾನೋ ಇನ್ನೂ ಡಿಲ್ವರ್ ಡಿಲ್ವರಿ ಆಗಿದ್ದಿದ್ರೆ ನಾವು ಏನು ಫೋನ್ ಮಾಡ್ತಾಯಿದೀವಿ ನಿಮ್ಮ ಕಂಪ್ನಿಯವರಿಗೆ ನೀವು ಕಸ್ಟಮರ್ ಜೊತೆ ಮಾತಾಡೋದು ಹೀಗೆನಾ ಸರ್ ನೀವು ಮಾತಾಡೋದು ಸರಿ ಇದೆಯಾ ಸರಿ ಮಾತಾಡಿ ನಿಮಗೆ ಡಿಲ್ವರಿ ಬಾಯ್ಗೆ ಮಾತಾಡಿಬಿಟ್ಟು ಮಾತಾಡಿ ಇನ್ನು ನನ್ಗೆ ಡಿಲ್ವರಿ ಆಗಿಲ್ಲ ನಾನು ಆರ್ಡ್ರು ಕ್ಯಾನ್ಸಲ್ ಮಾಡಿ ಆರ್ಡ್ರು ನಾನು ಕ್ಯಾನ್ಸಲ್ ಮಾಡಿಲ್ಲ ಡಿಲ್ವರಿ ಸಕ್ಸಸ್ಫುಲ್ ಅಂತ ತೋರಿಸ್ತಿದೆ ಹೌದು ಸರ್ ನನ್ಗೆ ಇನ್ನೊಂದು ಹತ್ ನಿಮ್ಷದಲ್ಲಿ ಫರ್ಫೆಟ್ಟಾಗಿ ಡಿಲ್ವರಿ ಬಂದರೆ ಓಕೆ ಇಲ್ಲಾಂತಂದರೆ ನಾನು ನಿಮ್ಮ ನಿಮ್ಮ ಒಂದು ಇದಕ್ಕೆ ಕಂಪ್ನಿಗೇ ನಾನು ಹಾಂ ಸರ್ ಕಂಪ್ಲೇಂಟ್ ಮಾಡ್ತಿನಿ ಮತ್ತು ನೆಗಿಟಿವ್ ಹಾಂ ಸರ್ ನೆಗೆಟಿವ್ ರೆಸ್ಪಾನ್ಸ್ನ ನಾನು ನಿಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಬೇಕಾಗುತ್ತೆ ಸರ್ ಆನ್ಲೈನಲ್ಲಿ ಹೌದು ಸರ್ ನಿಮ್ಮ ಕಂಪ್ನಿ ತುಂಬ ಹೆಸ್ರುವಾಸಿಯಾಗಿದೆ ಅದನ್ನ ಉಳ್ಸ್ಕೊಳೋದು ಬಿಡೋದು ನಿಮ್ಗೆ ಸಂಬಂಧಪಟ್ಟಿದ್ದು ಸರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್